ಹಲೋ ಹಾಂ ಹೇಳಿ ಹೇಳಿ ಯಶ್ವಂತ್ ಹೌದು ಹೌದು ಎ ವಿ ಎಸ್ ಡಾಕ್ಟ್ರೆ ಹೇಳಿ ಏನು ಸಮಸ್ಯೆ ನಿಮ್ಮದು

ಇಲ್ಲ ಇವಾಗ ನಾನು ಸ್ವಲ್ಪ ಬಿಜಿ ಇದ್ದೀನಿ ಹೊರಗಡೆ ಇದ್ದೀನಿ ನಾನು ಕ್ಲಿನಿಕ್ ಬರೋದು ಸ್ವಲ್ಪ ಸಮಯ ಆಗ್ತದೆ ನಾನು ಬರೋದು ಒಂದು ಟ್ವೆಲ್ ಓ ಹನ್ನೆರಡು ಗಂಟೆ ಆಗ್ಬೋದು

ಏನು ಹೊರಗಡೆ ಏನಾದ್ರು ಗಾಯ ಏನಾದರು ಆಗಿದೆಯಾ ತಮಗೆ ಸೊ ಹಾಗಾದರೆ ಒಂದು ಕೆಲಸ ಮಾಡಿ ನೀವು ಹನ್ನೆರಡು ಗಂಟೆ ಸಮಯಕ್ಕೆ ಬನ್ನೀ ನಾನು ಪರೀಕ್ಷೆ ಎಲ್ಲ ರೀತಿ ಪರೀಕ್ಷೆ ನೋಡ್ತಿನಿ ಆಮೇಲೆ ಒಂದು ಸ್ಕ್ಯಾನ್ ಮಾಡೋಣ ಸ್ಕ್ಯಾನ್ ಮಾಡಿ ನೋಡೋಣ ಏನಾದರೂ ಅಲ್ಲಿ ಸಮಸ್ಯೆ ಏನಾದರು ಕಂಡು ಬಂದರೆ ಸೊ ಅದಕ್ಕೆ ನಂತರ ಏನು ಟ್ರೀಟ್ಮೆಂಟ್ ಮಾಡಬೇಕು ಏನು ಅದನ್ನೆಲ್ಲ ನಾವು ಒಮ್ಮೆಲೆ ಯೋಚನೆ ಮಾಡೋಣ ಸೋ ಈಗ ನೀವು ಹನ್ನೆರಡು ಗಂಟೇ ಅಷ್ಟರೊಳ್ಗಡೆ ನೀವು ನಮ್ಮ ಕ್ಲಿನಿಕ್ ಬಂದರೆ ನಾನು ಮುಂದಿನ ಪರೀಕ್ಷೆಗಳಿಗೆ ಇವುಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತಿನಿ ನೀವು ಸ್ವಲ್ಪ ನೋಡಿ ಸುಧಾರ್ಸ್ಕೊಂಡು ಬನ್ನಿ ಯಾಕೆಂದ್ರೆ ನಾನು ಸ್ವಲ್ಪ ಹೊರಗಡೆ ಇದ್ದೆ ನಿಮಗೆ ಪಾಪ ಬಂದು ಕಾಯ್ತಇರ್ತಿರಿ ನಾನು ಆ ಟೈಮಿಗೆ ಬರೋದಿಕ್ಕೆ ಆಗೊಲ್ಲ ಅನ್ನೋ ಉದ್ದೇಶಕ್ಕೆ ಹೇಳ್ತಿರೋದು ಹಾಂ ನೀವು ಆ ಸಮಯಕ್ಕೆ ಬನ್ನಿ ಹ್ಞೂ ಹ್ಞೂ ಆಯಿತು ಬನ್ನಿ ಆ ಟೈಮಿಗೆ ಹ್ಞೂ ಆಯ್ತು ಬಂದೆ ಬಂದೆ ಹ್ಞೂ